ಚಾಮರಾಜ ನಗರದಲ್ಲಿ ಜಿಲ್ಲೆಯ ಜನರು ಪ್ರತಿ ದಿನವೂ ಎದುರಿಸುತ್ತಿರುವ ಸವಾಲು ಅಥವಾ ಸಮಸ್ಯೆಗಳು ಯಾವುದೆಂದರೆ ಅಲ್ಲಿನ ಜನರಿಗೆ ಬಿ ಪ್ರತಿ ಬೀದಿಯಲ್ಲೂ ಬೀದಿ ದೀಪಗಳ ಸಮಸ್ಯೆ ಉಂಟಾಗಿದೆ ಹಾಗೂ ಒಳಚರಂಡಿ ವ್ಯವಸ್ಥೆ ಇಲ್ಲದಿದ್ದ ಕಾರಣ ಅವರಿಗೆ ಮನೆಯ ಮುಂದೆ ಯಾವುದಾದರೂ ಸಾಮಾನು ಅಥವಾ ಪಾತ್ರೆ ಪಗಡೆಗಳನ್ನು ತೊಳೆಯಲು ಬಂದಾಗ ಹಲ್ಲಿ ನೀರು ನಿಂತು ನಿಂತಿರುವುದನ್ನು ನೋಡಬಹುದು ಆ ನಿಂತಿರೋ ನೀರು ನೀರಿನ ಮೇಲೆ ಸೊಳ್ಳೆ ಅಥವಾ ನೊಣ ಕೂತಿರುವುದನ್ನು ಕಾಣುತ್ತೇವೆ ಹಾಗಾಗಿ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆರೋಗ್ಯ ಹದಗೆಟ್ಟು ನಾವು ನಾವೆಲ್ಲರೂ ಆಸ್ಪತ್ರೆಯ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಪಡೆಯಬೇಕಾಗಿದೆ ಹೀಗಾಗಿ ಪಂಚಾಯಿತಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ನಮಗೆ ಬೀದಿ ದೀಪಗಳ ಕೊರತೆ ಇದೆ ಎಂದು ಮತ್ತು ನಮಗೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇನ್ನೂ ಕೆಲವು ತಿಂಗಳುಗಳೇ ಮುಗಿದು ಹೋದವು ಆದರೆ ಇನ್ನೂ ನಮಗೆ ಬೀದಿ ದೀಪಗಳನ್ನು ಒದಗಿಸಿ ಕೊಟ್ಟಿಲ್ಲ ನಮ್ಮ ಪಂಚಾಯಿತಿಯ ಮೆಂಬರಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದು ಅವರು ತೆಗೆದುಕೊಂಡು ಹೋಗಿ ಜಿಲ್ಲಾಡಳಿತ ಮಂಡಳಿಗೆ ಮತ್ತು ಆರೋಗ್ಯ ಶಿ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಿರುವ ಮಂತ್ರಿಗೆ ಆರೋಗ್ಯ ಸಚಿವರಿಗೆ ನಾವು ತಿಳಿಸಲು ಹೇಳಿದ್ದೆವು ಅವರು ತಿಳಿಸಿದ್ದಾರೆ ಆದರೆ ಆರೋಗ್ಯ ಸಚಿವರು ನಮಗೆ ಇನ್ನೂ ಯಾವುದೇ ಆರೋಗ್ಯದ ಬಗ್ಗೆಯಾಗಲಿ ಯಾವುದರ ಬಗ್ಗೆಯೂ ಕಾಳಜಿ ನೀಡಿಲ್ಲ ಹಾಗಾಗಿ ನಾವು ದಿನನಿತ್ಯ ಆರೋಗ್ಯ ಸಮಸ್ಯೆ ಮತ್ತು ಬೀದಿಗಳಲ್ಲಿ ದೀಪ ಇಲ್ಲದೇ ಅಡ್ಡಾದಿಡ್ಡಿಯಾಗಿ ಹೋಗಿ ಬೈಕ್ ಅಥವಾ ಕಾರುಗಳು ಬರುವಾಗ ಅಡ್ಡಲಾಗಿ ಸಿಕ್ಕಿ ಯಾ ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದು ಬಿದ್ದು ತುಂಬ ಹಾನಗುತ್ತೆ ಕಾರಣದಿಂದ ಅವರು ಬಳಲುತ್ತಿದ್ದಾರೆ ಮತ್ತು ಹಾಗಾಗಿ ಅವರೆಲ್ಲರೂ ವೈದ್ಯರ ಬಳಿ ಚಿಕಿತ್ಸೆಗಾಗಿ ಹೋಗಿದ್ದಾರೆ ಏನು ಹಾಗಾಗಿ ನಮಗೆ ಒಳಚರಂಡಿ ವ್ಯವಸ್ಥೆ ಮತ್ತು ಬೀದಿ ದೀಪಗಳು ಒಂದೊಂದು ಬೀದಿಯಲ್ಲೂ ಕಸದ ಬುಟ್ಟಿಗಳನ್ನು ನೀಡುವುದು ಕಸದ ಬುಟ್ಟಿಯಲ್ಲಿ ಒಣಕಸ ಮತ್ತು ಹಸಿಕಸವನ್ನು ಬೇರ್ಪಡಿಸುವುದು ಹಾಗಾಗಿ ವಾರಕ್ಕೊಮ್ಮೆ ಬಂದು ಅದನ್ನು ಯಾ ತೆಗೆದುಕೊಂಡು ಬೇರೆ ಕಡೆಗೆ ಸಾಗಿಸಲು ಒಬ್ಬ ವ್ಯಕ್ತಿಯನ್ನು ನೇಮಿಸುವುದು ಇವನ್ನೆಲ್ಲ ಮಾಡಬೇಕೆಂದು ನಾವು ನಾವು ಚಾಮರಾಜನಗರದ ಜಿಲ್ಲೆಯ ಆರೋಗ್ಯ ಸಚಿವರಾಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಇನ್ನೂ ಅದು ಯಾವುದೇ ವಿಚಾರವಾಗಿ ಅದು ನಮಗೆ ತಿಳಿದು ಬಂದಿಲ್ಲ ಮತ್ತು ದಿನನಿತ್ಯ ಹೈ ಹಿಂಟ್ ಬೀದಿ ದೀಪಗಳಲ್ಲಿ ವಿಚಿತ್ರ ಕಾಯಿಲೆ ಬೀಳುತ್ತಿದ್ದಾರೆ ನಮ್ಮ ಅನ್ನ ಪಂಚಾಯಿತಿ ಅಥವಾ ನಮ್ಮ ಊರಿನಲ್ಲಿ ತುಂಬ ಜನಕ್ಕೆ ಅದು ಈ ವಾಹನ ಓ ಹೋರಾಡುವಾಗ ಅದರ ಹೊಗೆ ನಮ್ಮ ಮುಖಕ್ಕೆ ತಾಗುವುದು ಅಥವಾ ಕಾರ್ಖಾನೆಗಳ ಹೊಗೆ ಅದು ಮನುಷ್ಯನ ದೇಹಕ್ಕೆ ಹೋಗಿ ತುಂಬ ಜನ ಆಸ್ಪತ್ರೆ ಸೇರಿರುವುದು ಇದನ್ನೆಲ್ಲ ನೋಡಿದರೆ ನಮ್ಮ ನಗರದಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ಇನ್ನೂ ಕೆಲವು ಸಮಸ್ಯೆಗಳು ಕಂಡು ಬಂದಿದೆ ಅದಕ್ಕಾಗಿ ನಮಗೆ ನಮಗೆ ಬೀದಿ ದೀಪಗಳು ಮತ್ತು ಆರೋಗ್ಯದಿಂದ ಆರೋಗ್ಯಕರವಾಗಿ ಇರಲು ನಮಗೆ ಒಳಚರಂಡಿ ವ್ಯವಸ್ಥೆಯನ್ನು ನೀಡಬೇಕೆಂದು ಎಲ್ಲರಲ್ಲಿಯೂ ವಿನಂತಿಸಿಕೊಳ್ಳುತ್ತೇವೆ ಹಾಗಾಗಿ ನಮಗೆ ಒಂದು ಅರ್ಜಿ ಸಲ್ಲಿಸಿದ್ದೇವೆ ಆದರೂ ಆ ಅರ್ಜಿಗೆ ಯಾವುದೇ ತರಹದ ವಿಷಯಗ ಗಾಗಲಿ ಯಾವುದಕ್ಕಾದರೂ ಮತ್ತು ಯಾವುದೇ ಸೂಚನೆ ನಮಗೆ ಸಿಕ್ಕಿಲ್ಲ ಹಾಗಾಗಿ ನಾವು